ನನ್ನ ಪ್ರಾಡಕ್ಟ್ ಬಂದು ಫೋನ್ ಫೋನಿಗೆ ಪಾಸಿಟಿವ್ ರಿವ್ಯೂ ಕೊಡಬೇಕು ಅಂದರೆ ನಾನೊಂದು ಫೋನನ್ನ ನಾನು ಚೂಸ್ ಮಾಡ್ಕೋತೀನಿ ವಿವೊ ವಿ ಟ್ವೆಂಟಿ ನೈನ್ ಅಂತ ಈ ಫೋನ್ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಮತ್ತು ತುಂಬ ಬಾಳಿಕೆ ಬರುತ್ತೆ ಬ್ಯಾಟ್ರಿ ಕೆಪ್ಯಾಸಿಟಿ ಚೆನ್ನಾಗಿದೆ ಮತ್ತು ಪಾಸಿಟಿವ್ ಆಗಿ ಹೇಳಬೇಕಂದ್ರೆ ಬ್ಯಾಟ್ರಿ ಚಾರ್ಜಿಂಗ್ ಕೆಪ್ಯಾಸಿಟಿ ಚೆನ್ನಾಗಿದೆ ತುಂಬ ಹೊತ್ತು ಚಾರ್ಜ್ ನಿಲ್ಲುತ್ತೆ ಮೆಮೊರಿ ಸ್ಪೇಸ್ ಚೆನ್ನಾಗಿದೆ ರ್ಯಾಮ್ ಚೆನ್ನಾಗಿದೆ ಇನ್ನು ಬಂದು ಫೋನ್ ತುಂಬ ವರ್ಷ ಬಾಳಿಕೆ ಬರುತ್ತೆ ಆ್ಯಂಡ್ ತುಂಬ ಆ್ಯಕ್ಸೆಸ್ ಕೆಪ್ಯಾಸಿಟಿ ಇದೆ ಇದರಲ್ಲಿ ತುಂಬ ಥರ ಆಪ್ಶನ್ಸ್ಗಳು ಇದರಲ್ಲಿ ಲಭ್ಯವಿದೆ ಮತ್ತು ಈ ಇದಕ್ಕೆ ನಾನು ಫೈವ್ ರೇಟಿಂಗ್ ಕೊಡ್ಬೋದು ಯಾಕಂದರೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಫೋನಾಗಿದೆ ಈ ಫೋನ್ ಬಂದು ಚಾರ್ಜಿಂಗ್ ಕೆಪ್ಯಾಸಿಟಿ ಮತ್ತು ಇದಕ್ಕೇ ಒಂದು ಸಪ್ರೇಟ್ ಚಾರ್ಜರ್ ಅಂತ ಸಿಗುತ್ತೆ ಅದು ಚಾರ್ಜರ್ ಜಸ್ಟ್ ಹತ್ತು ನಿಮಿಷದಲ್ಲಿ ನಮ್ಮ ಫೋನನ್ನ ಚಾರ್ಜ್ ಮಾಡುತ್ತೆ ಹತ್ತು ನಿಮಿಷದಲ್ಲಿ ನಮ್ಮ ಫೋನನ್ನ ಬೇಕಾದ್ರೆ ನಾವು ಚಾರ್ಜ್ ಮಾಡ್ಕೊಬೋದು ಇದರ ಮೂಲಕ